ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಹಿಳೆಯರು ತಗ್ಗಿಬಗ್ಗಿ ನಡೆಯಬೇಕಾಗಿತ್ತು ಹಾಗೂ ವಿದ್ಯಾಭ್ಯಾಸವನ್ನು ಅವರಿಗೆ ಅರಿವು ಮೂಡಿಸುವ ಕೆಲಸವನ್ನು ಯಾರು ಸಹ ಮಾಡಿ ಮಾಡುತ್ತಿರಲಿಲ್ಲ ಹಾಗೂ ಮಹಿಳೆಯರು ಎಂದರೆ ಪುರುಸ್ ಪುರುಷರಿಗೆ ಕಾಲಾಳುಗಳ ಹಾಗೇ ಕಾಣುತ್ತಿದ್ದರು ನಂತರ ಮಹಿಳೆಯರು ಒಬ್ಬೊಬ್ಬರೆ ಎಲ್ಲಿಯೂ ಹೋಗುವಂತೆ ಇರಲಿಲ್ಲ ಮತ್ತು ಅವರಿಗೆ ಅವರದ್ದೇ ಆದ ಸ್ವಾತಂತ್ರ್ಯವು ಸಹ ಅವರಿಗೆ ದೊರಕಿಲ್ಲ ಈಗ ಮುಂದುವರಿದ ದಿನಗಳಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತಿದ್ದಾರೆ ಹೇಗೆಂದರೆ ಮಹಿಳೆಯರು ವಿದ್ಯಾಭ್ಯಾಸವನ್ನು ವಾಹನಗಳ ಸೌಲಭ್ಯ ಹಾಗು ಪುಸ್ತಕಗಳ ವಿತರಣೆ ಹಾಗೂ ಶಾಲಾ ಕೊಠಡಿಗಳ ಸೌಲಭ್ಯ ಹಾಗೆಯೇ ಮುಖ್ಯವಾಗಿ ಶೌಚಾಲಯಗಳ ಸೌಲಭ್ಯವನ್ನು ಮಹಿಳೆಯರಿಗೆ ದೊರಕ್ ದೊರಕಿಸಿದ್ದಾರೆ ಹಾಗೆಯೇ ಮಹಿಳೆಯರು ಎಲ್ಲ ರೀತಿಯಲ್ಲೂ ತನ್ನದೇ ಆದ ಸ್ವಾತಂತ್ರ್ಯ ಹಾಗೂ ಸಮಾನತೆಯ ಸಮಾನತೆಯನ್ನು ದೊರಕಿಸಿಕೊಳ್ಳುತ್ತಿದ್ದಾರೆ ಹಾಗೂ ಇಂದಿಗೂ ಸಹ ಹೆಣ್ಣುಮಕ್ಕಳಿಗೆ ಒಂದು ರೀತಿಯಲ್ಲಿ ಕುಂದುಕೊರತೆಗಳು ಕಂಡುಬರುತ್ತವೆ ಉದಾಹರಣೆಗೆ ಹೇಳುವುದಾದರೆ ಲೈಂಗಿಕ ಕಿರುಕುಳ ಆತಂಕ ಭೇದಭಾವ ಮಹಿಳಾ ಸಬಲೀಕರಣ ಇತ್ಯಾದಿಗಳಾಗಿವೆ ಹಾಗೆಯೇ ಮಹಿಳೆಯರು ತಾನು ಯಾವುದೇ ರೀತಿಯಲ್ಲಿಯೂ ನಾನು ಕಡಿಮೆ ಇಲ್ಲ ಎಂದು ಈಗಲೂ ಸಹ ಮುಂದುವರಿದು ಹೋರಾಡುತ್ತಿದ್ದಾರೆ ಇವೆಲ್ಲ ಹೆಣ್ಣುಮಕ್ಕಳು ಎದುರಿಸುವ ಸವಾಲುಗಳು ಹಾಗೂ ಅವರದ್ದೇ ಆದ ಸ್ಥಾನಮಾನವನ್ನು ಗಳಿಸುವುದಕ್ಕೆ ಹೋರಾಡುತ್ತಿರುವ ಅವರಿಗೆ ಹೆಣ್ಣುಮಕ್ಕಳಲ್ಲಿ